ಹಾಂ ನಮ್ಮ ಮಗಂದು ಸ್ಕೂಲ್ ಟೀಚರ್ ನೀವೆ ಅಲ್ಲ ಭಾರ್ಗವ್ ಭಾರ್ಗವನ್ನಾ ಟೀಚರ್ ಕಲಿಸೋದು ಹಾಂ ಹೌದು ಹಾಂ ನಮ್ಮ ಮಗನಿಗೆ ನಮ್ಮ ನನ್ನ ತಂಗಿ ಮಗಳ ಮದುವೆ ಇತ್ತು ಅದ್ಕೆ ಹೊಗಬೇಕಾಗಿತ್ತು ಅದ್ಕೆ ಒಂದು ಎರಡು ಮೂರು ದಿನ ರಜೆ ಸಿಗ್ಬೋದ ಅಯ್ಯೋ ಮೇಡಮ್ ಈಗ ಯಾಕೆ ರೀ ಹಿಂಗೆ ಹೇಳ್ತಿದಿರಾ ಅವ್ವು ಡೇಲಿ ಬರ್ತಾನಲ್ರಿ ಹೌದು ನೋಡಿದ್ದೆ ಮ್ಯಾಮ್ ಚೆನ್ನಾಗ್ ತೆಗ್ದಿದಾನೆ ಅವನು ಪಾಪ ಸ್ವಲ್ಪ ಇಂಪ್ರು ಆಗ್ತಾನೆ ನೀವು ಅಷ್ಟು ಗಡಿಬಿಡಿ ಮಾಡ್ಕೊಬೇಡಿ ನಾನು ಎಲ್ಲ ಅವ್ನಿಗೆ ನೋಟ್ಸ್ ಎಲ್ಲ ಕೊಡ್ತೇನೆ ಮೇಡಮ್ ಹಂಗಲ್ಲ ಮೇಡಮ್ ನಾನು ಹೇಳ್ತಿರೋದು ಹೆಂಗೆ ಅಂದರೆ ನಮ್ಮ ಮಗ ಬೇರೆ ಮಕ್ಕಳ ನೋಟ್ಸ್ ಬುಕ್ ನೋಡ್ಕಂಡು ಎಲ್ಲ ನೋಟ್ಸ್ ಮಾಡ್ಕಂತೆ ನೀವೇನು ತಲೆ ಬಿಸಿ ಮಾಡ್ಕೋಬೇಡಿ ಅಲ್ಲ ಅವ್ನಿಗೆ ನೋಟ್ಸ್ ಮಾಡ್ಕೋಡೋದ್ ಜವಬ್ದಾರಿ ನಂದು ಆಯ್ತಾ ನೀವೇನು ತಲೆ ಬಿಸಿ ಮಾಡ್ಕೋಬೇಡಿ ಒಂದೇ ಮೂರು ದಿನ ಅಲ್ಲ ಚಿಕ್ಕಮ್ಮನ ಮದುವೆಗೆ ಮಗ್ಳ ಮದ್ವೆಗೆ ನೀವು ಬಿಡೋದಿಲ್ಲ ಅಂತೀರಲ್ಲಾ ಹಾಂ ನಾವು ವಾರ ಕೂಡ ಅನ್ಲಾ ಎರಡೆ ದಿನ ಕೊಡಿ ಅಂದದ್ದು ನಿಮ್ಮ ಕೂಡ ಎರಡು ದಿನ ಏನು ಮಾಡೋದು ಅಂದರೆ ಮದುವಿಯಾ ಇಲ್ಲ ಹೆಡ್ ಮಾಸ್ಟರಿಗೆ ಸಹ ನಾನು ಹೇಳ್ತಿ ಒಂದು ಪೋನ್ ಮಾಡ್ತಿ ಅವರಿಗೆ ಹೆಡ್ ಮಾಸ್ಟರಿಗೆ ರಜೆ ಕೊಡೀ ನಾನು ನಿಮ್ಮ ಮ್ಯಾಮ್ ಹತ್ರ ಮಾತಾಡೀ ನಮ್ಮ ಮಗ ಪಾಪ ಎಲ್ಲಿಗೂ ಹೋಗೋದಿಲ್ಲ ಅವ ಈಗ ಮದುವಿಗ್ ಬತ್ತೆ ಅಂತ ಇರೋದು ನೀವು ಈಗೂ ಹಿಂಗೆ ಮಾಡಿದರೆ ಅವ ಏನು ಮಾಡೋದು ಇಲ್ಲ ಇಲ್ಲ ನೀವು ಪರ್ಸೆಂಟೇಜಿಗೆಲ್ಲ ತಲೆ ಕೆಡಿಸ್ಕೋಳುಕ್ ಹೋಗಬೇಡಿ ನಾನು ಪರ್ಸೆಂಟೇಜಿಗೆ ನಿಮ್ಗೆ ಗ್ಯಾರೆಂಟಿ ಕೊಡ್ತೀನಿ ನಮ್ಮ ಮಗುಗೇ ನೈನ್ಟಿ ಮೇಲೆ ಮಾಡ್ಸೋ ಜವಾಬ್ದಾರಿ ನಂದು ಆಯ್ತು ಆಯಿತು ಮೂರನೇ ದಿನ ಸ್ಕೂಲಿಗೆ ಬರ್ದಿರ ಹೇಳಿ ನೀವು ಕಡೆಗ್ ನಾ ಮಾತಾಡ್ತಿ ಹಾಂ ಆಯ್ತು ಹಾಂ ಆಯ್ತು ತ್ಯಾಂಕ್ ಯು ಮೇಡಮ್ ಹಾಂ ಆಯ್ತು ತುಂಬ ತ್ಯಾಂಕ್ಸ್

ನಮ್ಮ ಕಟ್ ಮಾಡೋದು